ಹಲೋ ಹಲೋ ಸಾರ್ಥಕ್ ಅಲಾ ಇದು ಅದೇ ಫ್ಲವರ್ ವೆಂಡರ್ ಹಾಂ ಸರ್ ನಂದೊಂದು ಮ್ಯಾರೇಜ್ ಫಂಕ್ಷನ್ ಇತ್ತು ನಿಮ್ಮದು ಫ್ಲವರ್ ಡೆಕೋರೇಶನ್ ನಮ್ಗೆ ಒಂದು ಬೇಕಿತ್ತು ಹೇಗೆ ಎಂತ ಅಂತ ಹೇಳ್ತಿರಾ ಇನ್ಫರ್ಮೇಷನ್ ನಮ್ಮದು ನೆಶ್ಟ್ ವೀಕಲ್ಲಿ ಬರುತ್ತೆ ಸರ್ ನೆಶ್ಟ್ ವೀಕ್ ಫ್ರೈಡೇ

ಹೌದು ಮ್ಯಾರೇಜ್ ಫಂಕ್ಷನ್ ಅಂದರೆ ಸ್ಟೇಜ್ ಡೆಕೋರೇಶನ್ನೂ ಬೇಕು ಎಂಟ್ರೆನ್ಸೂ ಬೇಕು ಸರ್ ನಮಗೆ ಹಾಂ ಫುಲ್ಲು ಹಾಂ ಹೇಳಿ ಸರ್ ಪ್ಯಾಕೇಜ್ ಹೇಳಿ ಹೌದು

ಹಾಂ ಸರಿ

ಟೆನ್ ತೌಸಂಡು ಹೌದಾ ಇದು ಬರಲ್ಲವಾ ಟೆನ್ ತೌಸಂಡಲ್ಲಿ ಸ್ಟೇಜ್ ಮಾತ್ರ ಬರೋದಾ ಎಂಟ್ರನ್ಸ್ ಎಲ್ಲ ಓಕೆ ಯಾವುದೆಲ್ಲ ಪ್ಲವರ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬೋದಾ ಹಾಂ ಆರ್ಟಿಫಿಷಿಯಲ್ ಹಾಂ ಓಕೆ ಅದೇ ಫ್ಲವರ್ ನ್ಯಾಚುರಲ್ ಫ್ಲವರ್ ಅಂದರೆ ಹೇಗೆ ಅದು ಅದರದ್ದು ಅಮೌಂಟ್ ಎಲ್ಲ ಖರ್ಚು ಲ್ಯಾಕ್ಸಿಗೆ ಹೋಗುತ್ತಾ ಟು ಲ್ಯಾಕ್

ಆದರೆ ಆರ್ಟಿಫಿಷಿಯಲ್ ಈಗ ಟ್ವೆಂಟಿ ಫೈವ್ ತೌಸಂಡಿಗೆ ಹೇಳಿದ್ರಿ ಅಲಾ ಅದು ಈಗ ಸ್ಟೇಜ್ ಮಾಡ್ತೀರ ಎಂಟ್ರೆನ್ಸ್ ಮಾಡಿಕೊಡ್ತೀರ ಎರಡು ಹ್ಞೂ ಸ್ಟೇಜ್ ಅಂದರೆ ಫುಲ್ ಸ್ಟೇಜ್ ಫುಲ್ ಇರುತ್ತಾ ಇಲ್ಲಾ ಇದು ಹೇಗಿರುತ್ತೆ ಎಂಟ್ರಿ ಹೇಗೆ ಸ್ಟೇಜಿದು ಒಂದು ಪ್ಲಾನ್ ಹೇಳ್ತೀರಾ ಹಾಂ ಹೌದಾ ಓಕೆ ನೀವು ಪ್ಲಾನ್ ತೋರಿಸಿ ನೋಡುವ